ಹೆಲೋ ಡಿಂಕಿ ಡೈನ್ ಅಲ್ಲಾ ಹಾಂ ನಮಗೆ ಒಂದು ಒಂದು ಎರಡು ಪ್ಲೇಟ್ ಪನೀರ್ ಫ್ರೈಡ್ ರೈಸ್ ಮತ್ತು ಎರಡು ಪ್ಲೇಟ್ ಪನೀರ್ ಕಡಾಯಿ ಮತ್ತು ಒಂದು ಮಶ್ರೂಮ್ ಮಶ್ರೂಮ್ ಸುಕ್ಕ ಮತ್ತೊಂದು ಗೋಬಿ ಫ್ರೈ ಒಂದು ಪ್ಲೇಟ್ ಆನಂತರ ಒಂದು ಒಂದು ಗ್ರೇಪ್ ಜ್ಯೂಸ್ ಇಷ್ಟು ಪಾರ್ಸೆಲ್ ರೆಡಿ ಮಾಡಿ ಇಟ್ಟರೆ ನಾವೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಬಂದು ಕೊಂಡ್ಹೋಗ್ತೇವೆ ಹಾಂ ಎಷ್ಟಾಗ್ಬೋದು ಒಟ್ಟಿಗೆ ಓಕೆ ಗೂಗುಲ್ ಪೇ ಉಂಟಲ್ಲ ನಿಮ್ಮ ಹತ್ರ ಸ್ಕ್ಯಾನ್ ಉಂಟಲ್ಲ ಹಾಂ ಓಕೆ ಸರ್ ಸರಿ ಸರಿ ಹಾಂ ಓಕೆ ತ್ಯಾಂಕ್ ಯು